ಹೌದು ಹೌದು ಏನು ಬೇಕಿತ್ತು ಹಾಲಿದೆ ಹಾಲಿದೆ ಹಾಲು ಮಾತ್ರ ಮೊಸ್ರು ಇದೇ ಪನ್ನೀರ್ ಪೀಸ್ ಎಲ್ಲ ಇದೆ ನಿಮಗೆ ಎಷ್ಟು ಬೇಕು ಹಾಂ ಹಾಲಿಗೇ ಇಪ್ಪತ್ನಾಲ್ಕು ರುಪಾಯಿ ಇದೆ ಲಿಯಾ ಅರ್ಧ ಲೀಟ್ರಿಗೆ ಹಾಂ ಲೀಟ್ರಿಗೆ ಪನ್ನೀರ್ ನೂರು ಗ್ರಾಮ್ಗೆ ಐವತ್ತು ರುಪಾಯಿ ಒಳ್ಳೆ ನಂದಿನಿ ಒಳ್ಳೇ ಕಂಪೆನಿದು ಅದು ತಗೋಳೀ ಅಮೂಲ್ನವರ ಹಾಂ ಒಳ್ಳೆ ಬ್ರಾಂಡ್ ಒಳ್ಳೆ ಬ್ರಾಂಡ್ ಅಮೂಲು ನಂದಿನಿ ಅದೆಲ್ಲ ಒಳ್ಳೆ ಬ್ರಾಂಡ್ ನಿಮ್ಗೆ ಎಷ್ಟು ಬೇಕು ಎಷ್ಟು ಲೀಟ್ರ್ ಬೇಕು ಹಾಂ ಇಡ್ಬೊದು ಅದು ಏನು ಆಗೋದಿಲ್ಲ ಹಾಳಾಗೋದಿಲ್ಲ ಒಳ್ಳೆ ಕಂಪನಿದು ಹಾಗೆ ಏನು ಆಗೋದಿಲ್ಲ ಅದು ಒಳ್ಳೆ ಕಂಪನಿದು ಅದು ಏನು ಆಗೋದಿಲ್ಲ ನಿಮಗೆ ಎಷ್ಟು ಬೇಕು ಬರ್ತಿರಾ ಎ ಎರಡು ಲೀಟ್ರಾ ಐದು ಲೀಟ್ರಾ ಮ ನೂರು ಗ್ರಾಮಿಗೆ ಸಾಧಾರ್ಣ ಒಂದು ಐವತ್ತು ಗ್ರಾಮಿಗೆ ನೂರು ನೂರು ಗ್ರಾಮಿಗೆ ಐವತ್ತು ರುಪಾಯಿ ಇದೆ ಒಳ್ಳೆ ಬ್ರಾಂಡ್ ಒಳ್ಳೆ ಇದೆ ಏನಾದೆ ಮಜ್ಜಿಗೆ ಇದೆ ಮೊಸ್ರು ಇದೆ ಎಲ್ಲ ವಸ್ತು ಎಲ್ಲ ಇದೆ ಎಲ್ಲ ನಂದಿನಿ ಒಳ್ಳೆ ಬ್ರಾಂಡ್ ಅದು ಹಾಂ ಲಸ್ಸಿ ಉಂಟು ಮಜ್ಜಿಗೆ ಉಂಟು ಮೊಸ್ರು ಉಂಟು ಎಲ್ಲ ಇದೆ ಒಳ್ಳೆ ಬ್ರಾಂಡ್ ಇದು ಬಾ ಪನ್ನೀರ್ ಉಂಟು ಎಲ್ಲ ಇದೆ ಹ್ಞೂ ನಿಮಗೆ ಎಷ್ಟು ಬೇಕು ಹಾಂ ಬೆಳಗ್ಗೆ ಹಾಂ ನೀವು ಬರ್ತಿರಾ ಅಲ್ಲಾ ನಾವು ಅಲ್ಲಿ ಹಾಕ್ಬೇಕ ನೀವು ಬರೋದಿದ್ರೆ ಇಲ್ಲದ್ರೆ ನಾವಲ್ಲಿ ಹಾಕ್ತೇವೆ ತಂದು ಹಾಕ್ತೆ ಹಾಂ ಅಲ್ಲೀ ಹಾಕ್ತೇವೆ ಸ್ವಲ್ಪ ದಿನ ಹಾಂ ಹಾಂ ಹೋಟೆಲ್ ಹತ್ತಿರ ಬಂದು ನಾವು ಹಾಕ್ತೇವೆ ನೀವು ಎಷ್ಟು ಬೇಕು ಹೇಳಿದರೆ ನಾವು ಅಲ್ಲಿ ತಂದು ಹಾಕ್ತೇವೆ ಹಾಂ ಹಾಂ ಹಾಂ ಹಾಂ ಚೀಸು ಹಾಂ ಪನ್ನೀರ್ ಎಲ್ಲ ತರಬೇಕಾ ಹಾಂ ಹಾಂ ಸರಿ ನಿಮ್ಮ ಆಯ್ತು ಆಯಿತು ನಾಳೆಯಿಂದ ಕೊಡಿ ನಾನು ಅಲ್ಲಿ ತಂದು ಹಾಕ್ತೇನೆ ನಾನು ಆಯ್ತಾ ಹಾಂ ಒಳ್ಳೆ ಬ್ರಾಂಡ್ ತಗೊಳ್ಳಿ ಸರ್ ಸರಿ ಓಕೆ ಓಕೆ ಆಯ್ತು ಆಯ್ತು ಸರಿ ಓಕೆ ಆಯಿತು ಹಾಂ